ಜನರಿಗೆ ಸಹಾಯಕರವಾಗಿರುವುದೆಂದರೆ ಬ್ಯಾಂಕ್ಗಳು ತುಂಬ ಸಹಾಯವನ್ನು ಮಾಡಿದೆ ಅಬಿ ಅಭಿವೃದ್ದಿಗಾಗಿ ಈ ಕಲೆ ಮತ್ತು ಸಂಸ್ಕೃತಿಯ ಬೆಂಬಲ ಮಾಡೋಕ್ಕೆ ಹಣಕಾಸಿನ ಮೂಲಗಳನ್ನು ಕೊಟ್ಟಿದೆ ಉದಾಹರ್ಣೆಗೆ ಇದು ಬ್ಯಾಂಕ್ಗಳು ಸ್ವಲ್ಪ ಲೋನ್ಗಳನ್ನು ಕೊಡ್ತಿದ್ದಾರೆ ಆರ್ಟಿಸ್ಟ್ಗಳಿಗೆ ಮತ್ತು ಇನ್ನು ನಮ್ಮ ಊ ಅದು ಅದರಲ್ಲೂ ಕಡಿಮೆ ಬಡ್ಡಿ ದರವನ್ನು ಮಾಡಿ ಬಡ್ಡಿ ಕಮ್ಮಿ ಕೊಡ್ತಿದ್ದಾರೆ ಇನ್ನೂ ನಾವು ನಾರ್ಮಲಿ ಹೀಗೆ ಹೋಗಿ ಬ್ಯಾಂಕಿಗೆ ಹೋಗಿ ಪರ್ಸ್ನಲ್ ಲೋನ್ ಏನಾದರೂ ತೊಗೊಳ್ಳುದಾದರೆ ಅದು ತುಂಬ ಜಾಸ್ತಿ ಬಡ್ಡಿ ಬರುತ್ತೆ ಆದರೆ ಇವರು ಆ ಇದು ಕಲೆಗೋಸ್ಕರ ಬಡ್ಡಿ ಕಮ್ಮಿ ಕೊಡ್ತಿದ್ದಾರೆ ಮತ್ತು ನಮ್ಮದೇ ಆದ ದ ಸಂಘಗಳು ಇವೆ ಉದಾಹರಣೆಗೆ ಧರ್ಮಸ್ಥಳದ ಸಂಘ ಇದೆ ಆಮೇಲೆ ಯಶಸ್ವಿನಿ ಇದು ಇದೆ ಅವರು ತುಂಬ ಹಣ ಸಹಾಯ ಮಾಡುತ್ತಾರೆ ಮತ್ತು ನಿಮ್ಮ ಕಲೆಗೆ ಪ್ರೋತ್ಸಾಹಿಸುತ್ತಾರೆ ಇವು ಮುಂತಾದವು ದಾನಿಗಳು ಮತ್ತು ಮತ್ತು ಕೆಲವರು ದಾನಿಗಳಿದ್ದಾರೆ ಅವರು ಸ್ವಲ್ಪ ದಾನವನ್ನು ಮಾಡುತ್ತಾರೆ ಇದಿಷ್ಟು ನಮ್ಮ ಕಲೆಗೆ ನಮ್ಮ ಪ್ರದೇಶದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಬೆಂಬಲಿಸಲು ಹಣಕಾಸಿನ ಮೂಲಗಳು